ನನ್ನ ಹೆಮ್ಮೆಯ ಸಾಧನೆ ಏನಪ್ಪ ಅಂದರೆ ನಾನು ಚೆನ್ನಾಗಿ ಓದಿ ಒಂದು ಕೆಲಸ ತೊಗೊಂಡು ನಮ್ಮ ಪೋಷಕರನ್ನ ನೋಡ್ಕೊಳ್ಳೋದು ಹಾಗೇ ಈ ಒಂದು ನಮ್ಮ ದೇಶದ ಒಳ್ಳೆಯ ಪ್ರಜೆಯಾಗಿರಬೇಕು ಮತ್ತು ಒಂದು ಒಳ್ಳೆಯ ವ್ಯಕ್ತಿಯಾಗಬೇಕು ನನ್ನ ಕೈಲಿ ಆದಷ್ಟು ನಿರ್ಗತಿಕರಿಗಾಗಿರ್ಬೌದು ವಯಸ್ಸಾದವ್ರಿಗೆ ಅಂಗವಿಕಲರಿಗೆ ಸಹಾಯ ಮಾಡಬೇಕು ಅಥ್ವಾ ಅನಾಥರಿಗೆ ಅವರಿಗೆಲ್ಲ ನನ್ನ ಕೈಲಿ ಆದಷ್ಟು ಸಹಾಯ ಮಾಡಬೇಕು ಈ ದೇಶದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಬೇಕು ಒಂದು ಮಾರ್ಗದರ್ಶಕ ವ್ಯಕ್ತಿಯಾಗಬೇಕು ಅನ್ನೋದೊಂದು ನನ್ನ ಸಾಧನೆ ಮತ್ತು ನನ್ನ ತಂದೆ ತಾಯಿಗಳಿಗೆ ಹೆಸ್ರು ತರಬೇಕು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಕೆಲಸದಲ್ಲಿದ್ಧು ಅವರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಒಂದು ಆಸೆ ಅದೇ ಕೂಡ ನನ್ನ ಒಂದು ಹೆಮ್ಮೆಯ ಸಾಧನೆನೂ ಕೂಡ ಆಗಿದೆ ಇನ್ನೊಂದು ಆದಷ್ಟು ನಮ್ಮ ಸಮಾಜಕ್ಕೆ ಒಳ್ಳೆದಾಗುವಂಥ ಕೆಲಸ ಮಾಡಬೇಕು ಮತ್ತು ನನ್ನ ಕೈಲಾದಷ್ಟು ಬೇರೆವ್ರಿಗೆ ನನ್ಗೆ ಗೊತ್ತಿರುವಷ್ಟು ಅವ್ರ್ಗೂ ಕೂಡ ತಿಳಿಸ್ಬೇಕು ಅದೊಂದು ನನ್ನ ಒಂದು ಆಸೆ ಇದು ನನ್ನ ಸಾಧನೆ